ಎರಡು ಲಕ್ಷದ ಐವತ್ತೆಂಟು ಸಾವಿರದ ನೂರ ಎಪ್ಪತ್ಮೂರು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ನಾನೂರ ಅರುವತ್ಮೂರು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ನೂರ ಎಪ್ಪತ್ತೊಂಬತ್ತು ಒಂಬತ್ತು ಲಕ್ಷದ ಅರುವತ್ತೆಂಟು ಸಾವಿರದ ಐನೂರ ಅರುವತ್ತೆಂಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ನೂರ ನಲ್ವತ್ತೊಂಬತ್ತು